ಇಪ್ಪತ್ತೆರಡು ಜನವರಿ ಸಾವಿರದ ಒಂಬೈನೂರ ಅರುವತ್ತೈದು ಹನ್ನೊಂದು ಅಗಸ್ಟ್ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ತೆಂಟು ಸೆಪ್ಟಂಬರ್ ಎರಡು ಸಾವಿರದ ಮೂರು ಮೂರು ಅಕ್ಟೋಬರ್ ಎರಡು ಸಾವಿರದ ಐದು ಎರಡು ಅಕ್ಟೋಬರ್ ಸಾವಿರದ ಒಂಬೈನೂರ ಮೂವತ್ತೈದು